ಸರ್ ನಮಸ್ಕಾರ ನನ್ನ ಹೆಸರು ಸ್ವಾತಿ ಅಂತ ನೀವು ನಾರಾಯಣ್ ಡಾಕ್ಟ್ರಾ ಸರ್ ನಾನು ನಿನ್ನೆ ಹಾಸ್ಪಿಟ್ಲ್ಗೆ ಬಂದಿದ್ದೆ ನಿನ್ನೆ ನಿಮ್ಮ ಹಾಸ್ಪಿಟ್ಲ್ಗೆ ನನ್ಗೆ ಹುಷಾ ನನಗೆ ಚೂರು ಜ್ವರಯಿತ್ತು ನಿನ್ನೆ ಬಂದಿದ್ದೆ ಹುಡ್ಕೊಂಡು ನೀವಿದ್ದಿದ್ದಿಲ್ಲ ನನ್ಗೆ ಒಂದು ವಾರದಿಂದ ನನಗೆ ಹುಷಾರಿಲ್ಲ ಒಂದು ವಾರದಿಂದ ನನಗೆ ಜ್ವರ ಬರ್ತಿದೆ ಬೇರೆ ಎಲ್ಲೂ ಹೋಗಿಲ್ಲ ಸರ್ ನೀವೇ ನಮಗೆ ಮನೆ ಡಾಕ್ಟ್ರಂತ ಪರ್ಮನೆಂಟ್ ಡಾಕ್ಟ್ರಂತ ನಿಮಗೂ ಅದಕ್ಕೆ ಅದೇ ಹಾಸ್ಪಿಟ್ಲ್ಗೆ ಬಂದೆ ತೋರ್ಸ್ಕೊಳ್ಳಕ್ಕೆ ನನ್ನ ನನ್ನ ಕೋಸ್ಕರ ವೆಯ್ಟ್ ಮಾಡ್ತಿದ್ದೆ ಸರ್ ಹಾಸ್ಪಿಟ್ಲ್ಗೆ ಬಂದು ಟ್ಯಾಬ್ಲೆಟ್ಸು ನೀವು ಆಚುಲಿ ಮೊನ್ನೆ ಬಂದಿದ್ದಾಗ ನೀವು ಬರ್ಕೊಟ್ಟಿದ್ರಿ ಟ್ಯಾಬ್ಲೆಟ್ಸು ಅದೇ ಇತ್ತು ಅದೊಂದು ತಿಂದೆ ಹಾಗೆ ನನಗಿದು ವಾಸಿಯಾಗಿದ್ದಿಲ್ಲ ಮತ್ತೆ ಅದು ಹಿಂಗೆ ಬಿಟ್ಟು ಜ್ವರ ಜಾಸ್ತಿ ಬಿಟ್ಟು ಬಿಟ್ಟು ಜ್ವರ ಬರ್ತಿದೆ ನನಗೆ ಟ್ಯಾಬ್ಲೆಟ್ ತಿಂದಾಗ ಮಾ ಅಲ್ಲ ಜ್ವರಕ್ಕೆ ಜ್ವರಕ್ಕೆ ಶುಂಠಿ ಕಷಾಯಗಿಂತ ಟ್ಯಾಬ್ಲೆಟ್ ಕೊಟ್ಟಿದ್ದಿದ್ದು ಶುಂಠಿ ಕಷಾಯಕ್ಕೇನಾದರೂ ಗಂಟಲು ಪ್ರಾಬ್ಲಮ್ಗೆ ಶುಂಠಿ ಕಷಾಯ ಕುಡಿ ಅಂತ ನನ್ಗೆ ಹೇಳಿ ಕೊಟ್ಟಿದ್ದೀರ ಜ್ವರಕ್ಕೆ ಒಂದು ಟ್ಯಾಬ್ಲೆಟ್ ತಗೊಳು ಅಂತ ಹೇಳಿದೆ ಟ್ಯಾಬ್ಲೆಟ್ ತಗೋ

ಅಲ್ಲ ಟ್ಯಾಬ್ಲೆಟ್ ತಿಂದ ತಕ್ಷಣ ಮಾತ್ರ ಜ್ವರ ಕಮ್ಮಿ ಆಗುತ್ತೆ ಬಟ್ ಏ ಯಾವಾಗ ಹಾಕ್ಕೊಂಡು ಅದು ಎರಡು ಹಾಕ್ಕೊಂಡಾಗ ಜ್ವರ ಕಮ್ಮಿ ಆಗುತ್ತೆ ಇಲ್ಲಂದರೆ ಬಿಟ್ಟು ಬಿಟ್ಟು ಜ್ವರ ಬರ್ತಾಯಿರುತ್ತೆ ಓಕೆ ತಿಳ್ಕೊಲ್ ಯಾವ ಎಷ್ಟು ಗಂಟೆಗೆ ಬರಬೇಕು ಯಾವ ಗನ್ ಎಷ್ಟು ಗಂಟೆ ರಕ್ತ ಪರೀಕ್ಷೆ ಮಾಡ್ತೀರ ಅಲ್ಲ ಐದು ಗಂಟೆಗೆ ಅಲ್ಲಿ ಬಂದರೆ ನಾವು ಎಷ್ಟು ಗಂಟೆ ವಾಪಸ್ ಹೋಗ್ಬೋದು ನೋಡಿ ಕಳಿಸ್ತೀರಾ ಓಕೆ ಸರ್ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸರ್